ಪ್ರತಿಯೊಬ್ಬ ವ್ಯಕ್ತಿಗೂ ಜೀವನ ಎಷ್ಟು ಮುಖ್ಯವೋ ಹಾಗೂ ಅದರಂತೆ ಅವನ ಜೀವನದಲ್ಲಿ ತಾನು ಕಂಡುಕೊಂಡ ಗುರಿ ಕನಸು ಅಷ್ಟೇ ಮುಖ್ಯ ಎಲ್ಲ ಮನುಷ್ಯರಂತೆ ನನಗೂ ನನ್ನದೇ ಆದ ಕನಸು ಗುರಿ ಇದೆ ನನ್ನ ಗುರಿ ಏನಪ್ಪ ಅಂದರೆ ನಾನು ಒಬ್ಬ ಒಳ್ಳೆಯ ವ್ಯಕ್ತಿ ಆಗಿ ಹೆಸರು ಗಳಿಸಬೇಕು ಹಾಗೂ ಅನಾಥಾಶ್ರಮ ವೃದ್ದಾಶ್ರಮ ನಿರ್ಮಿಸಿ ಪ್ರತಿಯೊಬ್ಬ ತಂದೆ ತಾಯಿ ಹಾಗೂ ಅನಾಥ ಮಕ್ಕಳಲ್ಲಿ ನಾನು ಕಳೆದುಕೊಂಡ ಪ್ರೀತಿಯನ್ನು ಅವರಿಂದ ಪಡೆಯಬೇಕು ಹಾಗೂ ನನ್ನ ಕನಸು ಏನು ಅಂದರೆ ನಾನು ಅಂದುಕೊಂಡಂತೆ ಒಬ್ಬ ಒಳ್ಳೆಯ ಬರಹಗಾರನಾಗಬೇಕು ಅಂದರೆ ಸಿನ್ಮಾಗಳಿಗೆ ಸುಂದರವಾದ ಸಾಂಗ್ಗಳನ್ನು ಬರೆದು ಕೊಡುವಂತಹ ಒಬ್ಬ ಸಾಹಿತ್ಯಗಾರನಾಗಬೇಕು ಎಂದು ನನಗೆ ಬಹು ದಿನದ ಬಯಕೆ ಮತ್ತು ಅದು ನನ್ನ ಮುಖ್ಯವಾದ ಕನಸಾಗಿದೆ ನಾನು ಸಾಹಿತ್ಯಗಾರನಾಗಲು ನನಗೆ ಪ್ರೇರಣೆಯಾದವರು ಯಾರಪ್ಪ ಅಂದರೆ ಹನೀ ಸಿಂಗ್ ಅವರು ಮಾಡುವ ಹಾಡುಗಳಾಗಲಿ ಅದರ ಶೈಲಿಯಾಗಲಿ ಹಾಗೂ ಅದರ ರೀತಿಯಾಗಲಿ ನೋಡಿ ತುಂಬ ಅಂದರೆ ತುಂಬ ಅವರಿಂದ ನಾನು ಪ್ರೇರಣೆ ಒಳಗಾಗಿದ್ದೇನೆ ಮತ್ತು ನಾನು ಪ್ರತಿ ಒಂದನ್ನು ಬಿಟ್ಟು ಅನಾಥಾಶ್ರಮ ವೃದ್ದಾಶ್ರಮವನ್ನು ಕಟ್ಟಲು ಮುಖ್ಯವಾದ ಕಾರಣ ಏನೆಂದರೆ ತಂದೆ ತಾಯಿ ಇದ್ದರೂ ಸಮೇತ ಅವರನ್ನು ನೋಡಿಕೊಳ್ಳಲಾಗದೆ ಅನಾಥಾಶ್ರಮ ವೃದ್ದಾಶ್ರಮಗಳಿಗೆ ಬಿಡುತ್ತಾರೆ ಆದರೆ ತಂದೆ ತಾಯಿ ಇಲ್ಲದವರಿಗೆ ಗೊತ್ತು ಅದರ ಬೆಲೆ ಹಾಗಾಗಿ ಹತ್ತಾರು ತಂದೆ ತಾಯಂದಿರಿಗೆ ನಾನು ಮಗನಾಗಿ ಅವರ ಪ್ರೀತಿ ಪಡೆದುಕೊಳ್ಳುತ್ತೇನೆ ಹಾಗೂ ಅನಾಥಾಶ್ರಮ ಕಟ್ಟಬೇಕೆಂದುಕೊಳ್ಳುವುದಕ್ಕೆ ಮುಖ್ಯ ಕಾರಣವೇನೆಂದರೆ ಎಲ್ಲ ಇದ್ದು ಒಬ್ಬ ವಿದ್ಯಾರ್ಥಿ ಆಗಲಿ ವಿದ್ಯಾರ್ಥಿನಿ ಆಗಲಿ ಓದಲು ಕೊಟ್ಟರೆ ಅವರು ನಿರ್ಲಕ್ಷ್ಯವೇ ಮಾಡುತ್ತಾರೆ ಮೂವತ್ತು ಪರ್ಸೆಂಟ್ ನಲವತ್ತು ಪರ್ಸೆಂಟ್ ಅವರು ಅಂಕ ಪಡೆಯಲು ಕಷ್ಟಪಡ್ತಾರೆ ಅದೇ ತಂದೆ ತಾಯಿ ಯಾರೂ ಇಲ್ಲದೆ ಅನಾಥವಾಗಿ ಊಟ ಬಟ್ಟೆ ಕಷ್ಟಪಡೋ ಮಕ್ಕಳನ್ನು ತಂದು ಅನಾಥಾಶ್ರಮದಲ್ಲಿ ಸೇರಿಸಿಕೊಂಡು ಅವ್ರಿಗೆ ವಿದ್ಯಾಭ್ಯಾಸ ಕೊಟ್ಟರೆ ಎಷ್ಟರ ಮಟ್ಟಿಗೆ ಅವರು ಜೀವನದಲ್ಲಿ ಮುಂದೆ ಬರ್ತಾರೆ ಅಂದರೆ ಒಂದು ಸರಿ ಒಂದು ವಿಷಯ ಹೇಳಿದರೆ ಅದು ನಿದ್ದೆಗಣ್ಣಲ್ಲೂ ಸಮೇತ ಅವರು ನೆನಪಿಟ್ಕೊಂಡು ಓ ಕೇಳಿದ ತಕ್ಷಣ ಹೇಳ್ತಾರೆ ಹಾಗಾಗಿ ಅಂಥ ಮಕ್ಕಳಿಗೂ ತನಗೆ ಸ್ವಂತ ಜೀವನ ರೂಪಿಸಿಕೊಟ್ಟು ಅವರು ತನ್ನದೇ ಆದ ಹೆಸರನ್ನು ಪಡೆದು ಅವರು ಅಂದುಕೊಂಡಂತೆ ಅವರು ವಿದ್ಯಾಭ್ಯಾಸದಲ್ಲಿ ಮುಂದುವರೆದು ಡಾಕ್ಟರ್ ಇಂಜಿನಿಯರ್ ಪೊಲೀಸ್ ಹಾಗೇ ಅವರು ಯಾವ ಸ್ಥಾನವನ್ನು ಸೇರಿಕೊಳ್ಳುತ್ತಾರೋ ಆ ಸ್ಥಾನವನ್ನು ಸೇರಿಸಿ ಅದನ್ನು ನಾನು ನೋಡಬೇಕೆಂದು ತುಂಬ ಆಸೆ ಇದೆ ಹಾಗಾಗಿ ನನ್ನ ಗುರಿ ಅನಾಥಾಶ್ರಮ ವೃದ್ಧಾಶ್ರಮ ಕಟ್ಟುವುದು